ಹಾಂ ಹಾಂ ನಾವು ರೀ ಡಾಕ್ಟ್ರ್ ಅಲ್ರಿ ಡಾಕ್ಟ್ರ್ ನಾವು ರೀ ಪೇಶೆಂಟ್ ವಿದ್ಯಾವ್ರ ರೀ ಏನಿಲ್ಲ ರೀ ಡಾಕ್ಟ್ರ ನನ್ಗ ಮುಂಜಾನೆಯಿಂದ ಭಾಳ ಹೊಟ್ಟೆ ನೊವ್ಸಾಕತೈತಿ ರೀ ಡಾಕ್ಟ್ರ್ ಅದಕ್ಕೆ ಫೋನ್ ಮಾಡಿದ್ನೇರಿಪ್ಪಾ ನಿಮ್ಗ ನಾನು ಹಾಂ ಭಾಳ ತ್ರಾಸ ಇಲ್ರಿ ನಿಮ್ಮ ದವಾಖಾನಿ ಮಟ್ಟ ಬರಾಕ ಆಗಂಗಿಲ್ಲ ರೀ ಒಬ್ಯಾಕಿ ಅದೀನಿ ಹೊಟ್ಟಿ ಭಾಳ ನೊವ್ಸಾಕತೈತಿ ಅದಕ್ಕ ಸೊಲ್ಪ ಬಂದು ಮನಿಗೇನ್ರಾ ನೋಡಿ ಹೋಗ್ತೀರಾ ಏನಂತ ಏನು ರೀ ಹ್ಞೂ ರೀ

ಹ್ಞೂ ರೀ ಹ್ಞೂ ರೀ ಹ್ಞೂ ರೀ ಡಾಕ್ಟ್ರ ಅದನ್ನ ಮಾಡಿದಾತು ರೀ ಅಜ್ವಾನ ಮಾಡಿದಾತು ರೀ ಎಲ್ಲ ಮಾಡೇನಿ ರೀ ಒಟ್ಟ ಎಲ್ಲ ಮುಗ್ದು ಹೊಯ್ತರಿಪ್ಪಾ ಏನು ಹೊಟ್ಟೆ ನೋವಾ ಕಡ್ಮಿ ಆಗುವಲ್ದ ನನ್ಗ ಬಂದು ನೀವು ಬಂದು ನೋಡಿ ಚೆಕ್ ಮಾಡಿ ಗುಳ್ಗಿ ಬರ್ದು ಕೊಟ್ರೆ ಏನ್ರ ಕಡಿಮೆ ಆಕ್ಯೆತನಂತ ನಾ ಪೋನ್ ಮಾಡತ್ತೇನಿ ಅದಕ್ಕೆ ಮನಿಗೆ ಬರಾಕಾಕ್ಯೆತನಂತ ನಿಮ್ಗ ನಾ ಕೇಳಿದ್ದು ರೀ ಎಷ್ಟು ಹೊತ್ತು ಆಗ್ಬೋದು ರೀ ನೀವು ಬರುದು ಎಷ್ಟು ಹೊತ್ತು ಆಗ್ಬೋದು ರೀ ಅಷ್ಟು ಹೊತ್ತನಾ ರೀ ಅಷ್ಟು ಹೊತ್ತು ಆಕ್ಯೆತಿ ರೀ ಹೌದು ರೀ ಹಂಗರಗ ಬರ್ತೀರ ಹೌದಲ್ಲಾ ರೀ ನಮ್ಮ ಮನೆ ಅಡ್ರಸ್ ಗೊತೈತ್ತಲ್ಲಾ ರೀ ನಿಮಗೆ ಈಗ ಬ್

ಏ ಎಪ್ಪಾ ನಮ್ಗ ಅವೆಲ್ಲ ಕಳ್ಸಾಕ್ಕೆ ಬರಂಗಿಲ್ಲ ರೀ ಡಾಕ್ಟ್ರೆ ಹೀಗಾಗಿ ನಾ ಬೇಕಾರೆ ಅಡ್ರಸ್ ಹೇಳ್ತೀನಿ ಇಲ್ರಿ ಹುಡುಗರು ಸಾಲಿಗೆ ಹೋಗ್ಯಾರ ರೀ ಯಪ್ಪಾ ಏನು ಮಾಡೋದು ನಾನು ಹೀಗಾಗಿ ಒಬ್ಬೆಕಿ ಅದೀನಿ ನಾವು ನನ್ನ ನಂಬರ್ ಐತಲ್ಲ ರೀ ಅಲ್ಲಿ ಬೇಕಾರೆ ಕಾ ಇದ್ರೆ ಸ್ಟೇಷನ್ ಕಡೆ ಬಂದು ಫೋನ್ ಹಚ್ರಿ ಸರ್ ಬೇಕಾರ ಅಡ್ರಸ್ ಹೇಳ್ತೀನಿ ಭಾಳ ಅಂದ್ರೆ ಭಾಳ ತ್ರಾಸ ಆಗತೈತಿ ರೀ ಯಪ್ಪಾ ಹಾಂ ಓಕೆ ನಮ್ಸ್ಕಾರ ರೀ ಬರ್ರಿ ಡಾಕ್ಟ್ರ್